ಮೇಡಮ್ನವ್ರೆ ನಮಸ್ತೆ ಮೇಡಮ್ನವ್ರೆ ಹಾಂ ಡಾಕ್ಟ್ರ್ ಇದ್ದಾರಾ ನಾನು ಪದ್ಮಮ್ಮ ಅಂತ ನಾನು ಹಾಂ ಹಾಂ ಹೇಳ್ರಿ ಹ್ಞೂ ಮೇಡಮ್ನವ್ರೆ ನನಗೆ ಕಾಲು ನೋವು ಮೊನ್ನೆ ಎಲ್ಲ ಬಂದಿದ್ದೆನಲ್ಲ ನೀವು ಸಿಕ್ಕಲ್ಲ ಅದಕ್ಕೆ ಇನ್ನೊಂದ್ಸಾರಿ ಈವಾಗ ನಾನು ಬಂದಿದ್ದೀನಿ ಅದಕ್ಕೆ ನೀವು ಕಾಲು ಎಕ್ಸ್ರೇ ತೆಗೆದ್ರಿ ಏನ್ಮಾಡುದ್ರೂ ಅದು ವಾಸಿ ಆಗಿಲ್ಲ ಅದಕ್ಕಾಗಿ ಬಂದಿದ್ದೀನಿ ಮೇಡಮ್ನವ್ರೆ ನೀವು ನೀವು ನೀವೇನು ಹೇಳ್ತಿರೋ ಹೇಳಿರಿ ಈವಾಗ ನನ್ನ ಕಾಲ್ಗೆ ಅದಕ್ಕಾಗಿ ಬಂದಿದ್ದೀನಿ ನಾನು ಈವಾಗ

ಹ್ಞೂ ಬತ್ತೀನಿ ಮೇಡಮ್ನವ್ರೆ ಸ್ಕ್ಯಾನಿಂಗ್ ರಿಪೋರ್ಟು ತಗೊಂಡು ಎಕ್ಸ್ರೇ ರಿಪೋರ್ಟು ತಗೊಂಡು ಬರ್ತೀನಿ ತಗೊತೀನಿ ಎಲ್ಲ ಹಾಗೆ ಐತೆ ಮೇಡಮ್ನವ್ರೆ ಮೇಲಾಗಿಲ್ಲ ಏನೂ ಇಲ್ಲ ಹ್ಞೂ ಹ್ಞೂ ಹಾಂ ಹ್ಞೂ ಸರಿ ಮೇಡಮ್ನವ್ರೆ ಇನ್ನೇನು ಸಮಾಚಾರ ಹೇಳಿರಿ ಬಂದು ಬಂದಿದ್ದೀನಿ ವಾಪಸ್ ಎರಡ್ಸಾರಿ ಹ್ಞೂ

ಹಾಂ ಹೌದಮ್ಮ ನೀವು ಇದ್ದಾಗೆ ಬರಬೇಕು ಫೋನ್ ಮಾಡಿಬಿಟ್ಟು ಬರಬೇಕು ಮೇಡಮ್ನವ್ರೆ ಅದರ್ನಿಂದ ಈವಾಗ ಇದ್ದೀರೇನೋ ಅಂತ ಫೋನ್ ಮಾಡಿದ್ದು ಅದಕಾಗಿ ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ಮೇಡಂನವರೇ ಎತ್ಕೊಬೇಕು ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು ಅದು ಅದೇ ಯಾಕೋ ಎಲ್ಲ ನನ್ನ ನೋವುಗಳು ಹಾಗೆ ಐತೆ ಅಂತ ಫೋನ್ ಮಾಡಿದ್ದು ಹ್ಞೂ ಆ ಉಳುಕು ಹಾಗೆ ಐತೆ ಮೇಡಮ್ನವ್ರೆ ಯಾಕೋ ಸರ್ಯಾಗಿ ವಾಸಿನೂ ಆಗಿಲ್ಲ ಏನು ಇಲ್ಲ ಅದಕ್ಕಾಗಿ ಹ್ಞೂ ನನ್ನ ಮೊಮ್ಮಗಳನ್ನೂ ಕರ್ಕೊಂಡು ಬಂದಿದಿನಿ ಏನು ವಾಸಿ ಆಗಿಲ್ಲ ಅದರ್ನಿಂದ ಇಲ್ಲ ಇನ್ನೊಂದು ಸಾರಿ ಬರ್ತೀನಿ ಆಸ್ಪತ್ರೆಗೆ ಈವಾಗ ಬರ್ತಾ ಇದ್ದೀನಿ ಇರ್ರಿ ಆಸ್ಪತ್ರೆಗೆ ಹಾಂ ಹ್ಞೂ ಹ್ಞೂ ಸರಿ ಆಯಿತು ಮೇಡಮ್ನವ್ರೆ ಕರ್ಕೊಂಡು ಬರ್ತೀನಿ ಈಗ ಇದ್ದಾಗೆ ಫೋನ್ ಮಾಡಿರಿ ಕರ್ಕೊಂಬರ್ತೀನಿ ಮಕ್ಕಳ್ನಾನು ನಾನು ಬರ್ತೀನಿ ಹ್ಞೂ ಸರಿ ಮೇಡಮ್ನವ್ರೆ ಹ್ಞೂ